ಅಲೋ ಇದು ರಾಜಲಕ್ಷ್ಮೀ ಮೀಟ್ ಶಾಪ್ ಅಲ್ಲವಾ ನನಗೆ ಒಂದು ಹತ್ತು ಕೆಜೀ ಚಿಕನ್ ಮತ್ತು ಮಟನದ್ದು ಮಾಂಸ ಬೇಕಿತ್ತು ನಾಳೆಗೆ ಮನೆಯಲ್ಲಿಯೇ ಫಂಕ್ಷನ್ ಉಂಟು ರಿಸೆಪ್ಷನ್ ಉಂಟು ಅದಕ್ಕೆ ಹತ್ತು ಕೆಜಿ ಮಾಂಸ ಬೇಕಿತ್ತು ನಾಳೆ ಬರ್ತೇವೆ ತಗೊಳ್ಲಿಕ್ಕೆ ಒಂದು ಹತ್ತು ಗಂಟೆಯ ವರೆ ಹತ್ತು ಗಂಟೆ ಹತ್ತೂವರೆ ಹಾಂ ಹತ್ತು ಕಿಲೋ ಬೇಕು ಮಟನ್ ಒಂದು ಹತ್ತು ಕಿಲೋ ಡಿಸ್ಕೌಂಟ್ ಏನಾದರೂ ಮಾಡ್ಬೋದಾ

ಸ್ವಲ್ಪ ಕಮ್ಮಿ ಮಾಡಿ

ರಿಸೆಪ್ಷನ್ ಉಂಟು ಡಿನ್ನರ್ ಉಂಟು ಅದಕ್ಕೆ ಅದು ಒಂದು ಇನ್ನೂರು ಜನರದ್ದು ಫಂಕ್ಷನ್ ಅದಕ್ಕೆ ಸಾಕಾಗ್ಬೋದು

ಬೇಕಾದರೆ ಹೇಳ್ತೇನೆ ಜಾಸ್ತಿ ಬೇಕಾದರೆ

ಹಾಂ ಕನ್ಫಮ್ ಕನ್ಫಮ್ ಹಾಂ ಫೋನ್ ಫೋನ್ ಮಾಡಿ ಬರ್ತೇವೆ ಫೋನ್ ಮಾಡಿ ಬರ್ತೇವೆ ಹಾಂ ರೆಡಿ ಮಾಡಿ ಇಡಿ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ತ್ಯಾಂಕ್ಸ್